ಉದ್ಯೋಗದ ಬಗ್ಗೆ ನಂಗೆ ಮಾಡಿದ್ದು ಸಿ ಇ ಟ್ರೈನರ್ ಆಗಿ ನಾನು ಕೆಲಸ ವಹಿಸಿಕೊಂಡೆ ಮುಂಚೆ ಇದ್ರ ಬಗ್ಗೆ ನಂಗೆ ಅಷ್ಟು ತಿಳಿವಳ್ಕೆ ಇರಲಿಲ್ಲ ಮಾಡಬೇಕನ್ನೊ ಆಸಕ್ತಿ ಏನೋ ಇತ್ತು ಆದರೆ ಹೇಗೆ ಮಾಡೋದು ಅನ್ನೋದು ನನ್ಗೆ ಅಷ್ಟು ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾ ನಾನು ಕೆಲಸ ಮಾಡೋದು ಹೇಗೆ ಅದರಿಂದ ಹೇಗೆ ಕಲಿಯಬೇಕು ಅದರಿಂದ ಏನು ಹೇಗೆ ಮಾಡೋದು ಅನ್ನೋದು ನನ್ನ ಗುರುಗಳಾದ ದೊಡ್ಡವ್ರು ಇದ್ದರು ಅವರಿಂದ ನಾನು ತಿಳ್ಕೊಂಡೆ ಕಲಿತೆ ಮಾಡೋದು ಕಲ್ತುಕೊಂಡೆ ಆಮೇಲೆ ಹೋಗ್ತಾ ಹೋಗ್ತಾ ನಾನೂ ಒಂದು ಹಂತಕ್ಕೆ ಕಲಿತು ಮಾಡಬೇಕು ಅಂತ ನಿಂತುಕೊಂಡೆ ಜೊತೆಗೆ ನನ್ನ ಗುರುಗಳಾಗಿರ್ಬೌದು ಅವರು ತುಂಬಾ ಚೆನ್ನಾಗಿ ನನಗೆ ಹೇಳಿಕೊಟ್ರು ಹೇಗೆ ಮಾಡೋದು ಹೇಗೆ ಕಲಿಯಬೇಕು ಹೇಗೋ ಹೇಗೆ ನೀನು ನಮ್ಮ ಹಾಗೆ ಮುಂದೆ ಬರಬೇಕು ಅನ್ನೋದೆಲ್ಲ ನನಗೆ ಹೇಳಿಕೊಟ್ಟರು ಅದರಿಂದಾಗಿ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಕಲಿತೆ ಅದ್ರ ಬಗ್ಗೆ ನಿರ್ವಹಿಸಿದ್ದು ಹೇಗೆ ಅಂತ ಅಂದರೆ ನಾನು ತುಂಬಾ ಚೆನ್ನಾಗೆ ನಿರ್ವಹಿಸ್ದೆ ಕಲ್ತದ್ದು ಕ ತುಂಬಾ ಕಷ್ಟ ಪಟ್ಟೆ ಕಲಿಯೋದಕ್ಕೆ ಕಷ್ಟ ಪಟ್ಟಿದ್ದ ತಕ್ಕಂಗೆ ನಂಗೊಂದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಮಗೆ ನನ್ನ ಗುರುಗಳೇ ಸಾಕ್ಷಿ ತುಂಬ ಚೆನ್ನಾಗಿ ಹೇಳಿಕೊಟ್ರು ಕಲಿತೆ ಕಲ್ತಿದ್ದ ತಕ್ಕಂಗೆ ನಾನು ಹಾಗೇ ಹೆಸರೂ ಕೂಡ ತೊಗೊಂಡಿದೀನಿ ಕೂಡ ಅದ್ರ ಬಗ್ಗೆ ನಂಗೆ ಬೇರೆ ಮಾತುಗ್ಳೋದಕ್ಕೆ ನನಗೆ ಏನೂ ಇಲ್ಲ ತುಂಬಾ ಖುಷಿ ಆಗುತ್ತೆ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟ ಬಯಸ್ತೀನಿ ನಮ್ಮ ಗುರುಗಳಾಗಿದ್ದಾರಲ್ಲ ಅವರಿಗೆ ಕಲಿತು ನನಗೂ ಒಂದು ಹಂತಕ್ಕೆ ಹೆಂಗೆ ಮಾಡೋದು ಅಂತ ಕೆಲಸನ ಕಲಿಸ್ಕೊಟ್ಟಿದ್ದಂಥ ನನ್ನ ಗುರುಗಳಿಗೆ ಮನಃಪೂರ್ವಕ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ತುಂಬ ಖುಷಿ ಆಗುತ್ತೆ ಕಲ್ತು ನಾನು ಒಂದು ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತಿರೋದಕ್ಕೆ ಕೂಡ